ನಮಸ್ತೆ ಮೇಡಮ್ ಹೇಳಿ ಯಾರು ಓಕೆ ಮೇಡಮ್ ಗಣೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ತಮಗೆ ಸ್ವಾಗತ ಹೌ ಕ್ಯಾನ್ ಐ ಹೆಲ್ಪ್ ಯು ಮೇಡಮ್ ಹಾಂ ಹೇಳಿ ಮೇಡಮ್ ಹೇಳಿ ಹೇಳಿ ಯಾವುದು ಇದೆ ಮೇಡಮ್ ಮೇಡಮ್ ಇಲ್ಲಿ ನಿಮಗೆ ಮುರುಡೇಶ್ವರ ಇದೆ ಇಡಗುಂಜಿ ಇದೆ ಆಮೇಲೆ ಸೋಡಿ ಗದ್ದೆ ಮಾರುತಿ ಟೆಂಪಲ್ ಇದೆ ಆಮೇಲೆ ಗೋಕರ್ಣ ಪದ್ರ ಮಹಾಬಲೇಶ್ವರ ಟೆಂಪಲ್ ಇದೆ ನಂತರ ಹೋದರೆ ಮಂಗ್ರೂಸ್ ಗಾರ್ಡನ್ ಅಂತ ಇದೆ ಭಟ್ಕಳದಲ್ಲಿ ನಂತರ ಕಾರಾವಾರ್ದಲ್ಲಿ ಕೆಲವು ದೇವಸ್ಥಾನಗಳ್ ಇದೆ ಮೇಡಮ್ ಅತ್ಯಂತ ಮಸ್ತ ಬೀಚಸ್ಸುಗಳ್ ಇದ್ದಾವೆ ಮತ್ತು ರೂಮ್ ಸ್ಟೇಸ್ ಎಲ್ಲ ಇದ್ದಾವೆ ಮೇಡಮ್ ಯಾವ ಥರ ನಿಮ್ಗೆ ಬೇಕು ಮೇಡಮ್ ಅಂದರೆ ಮೇಡಮ್ ಈಗ ನಮ್ಮದು ಮಿನಿಮಮ್ ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗಿದ್ದು ನಲ್ವತೈದು ಸಾವಿರ ತನಕ ಪ್ಯಾಕೇಜಸ್ ಇದೆ ಮೇಡಮ್ ಅದರಲ್ಲಿ ಇನ್ಕ್ಯೂಡೆಡ್ ನಮ್ಮದು ಡೀಸೆಲ್ ಚಾರ್ಜ್ ಬೇರೆ ಡೀಸೆಲ್ ಚಾರ್ಜ್ ನಮ್ಮದು ಪ್ಯಾಕೇಜ್ ಬಿಟ್ಟು ಡೀಸೆಲ್ ಚಾರ್ಜ್ ಬೇರೆ ಇರುತ್ತೆ ಗಾಡೀದು ಹಾಂ ನೀವು ಯಾವ ಗಾಡಿಯ ಸೆಲೆಕ್ಟ್ ಮಾಡಿಕೊಳ್ತಿರೋ ಅದ್ರ ಮೇಲೆ ನಿಮ್ಮ ಡೀಸೆಲ್ ಚಾರ್ಜ್ ಪರ್ ಕಿಲೋಮಿಟ್ರಿಗೆ ಮೂವತ್ತು ರೂಪಾಯಿ ಏನೋ ಇರುತ್ತೆ ಪರ್ ಕಿಲೋಮಿಟ್ರಿಗೆ ಡೀಸೆಲ್ ಚಾರ್ಜ್ ಸಪ್ರೇಟಾಗಿದ್ದು ನಿಮ್ಗೆ ಯಾವ ಥರ ಪ್ಯಾಕೇಜಸ್ ಬೇಕೋ ಆ ಥರ ಪ್ಯಾಕೇಜಸ್ ಅಲ್ಲಿ ನಿಮಗೆ ಫುಡ್ ಆ್ಯಂಡ್ ಅಕೊಮೊಡೆಶನ್ ಎಲ್ಲ ಫ್ರೀ ಇರುತ್ತೆ ಮೇಡಮ್ ಹೌದು ಮೇಡಮ್ ಆ ರೂಟಲ್ಲಿ ಹದಿನೈದು ಸಾವಿರ ಇಲ್ಲ ಮೇಡಮ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರುಪಾಯಿ ಪ್ಯಾಕೆಜಸ್ ಇದೆ ಮೇಡಮ್ ಮೇಡಮ್ ನಾನು ಡಿಸ್ಕೌಂಟ್ಸ್ ಮಾಡೇ ಹೇಳ್ತಾ ಇರೋದು ನಿಮಗೆ ಆಲ್ರೆಡಿ ಅದು ಇಪ್ಪತ್ತು ಸಾ ಇಪ್ಪತ್ತು ಸಾವಿರದ ಎಂಟುನೂರು ಪ್ಯಾಕೆಜ್ ಇರೋದು ಮೇಡಮ್ ಅದು ನಿಮಗೆ ಡಿಸ್ಕೌಂಟ್ಸ್ ಮಾಡಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್ ಮೇಡಮ್ ಇಲ್ಲ ಹಾಂ ಊಟ ತಿಂಡಿ ಎಲ್ಲ ನಿಮಗೆ ರೂಮ್ಸ್ ಸ್ಟೇ ಎಲ್ಲ ಅದರಲ್ಲೇ ಬರುತ್ತೆ ಬಟ್ ಡೀಸೆಲ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಫೋರ್ ತೌಸಂಡ್ ಆಗುತ್ತೆ ಮೇಡಮ್ ಹಾಂ ಮೇಡಮ್ ನೀವು ಯಾವ ಗಾಡಿ ಬೇಕಂತ ನೀವು ಯಾವ ಗಾಡಿ ಬೇಕಂತ ಹೇಳ್ತೀರಿ ಮೇಡಮ್ ಟಿ ಟಿ ಬೇಕೋ ನಿಮಗೆ ಆಮೇಲೆ ಟ್ರಿಬೊನಿಕ್ಸ್ ಬೇಕೋ ಮತ್ತು ಕಾರ್ಸ್ ಬೇಕೊ ಯಾವ್ದು ಬೇಕು ಮೇಡಮ್ ಎಷ್ಟು ಜನ ಇದ್ದೀರಿ ಮೇಡಮ್ ಎಷ್ಟು ಜನ ಇದ್ದೀರಿ ಹಾಗಾದ್ರೆ ನಿಮಗೆ ಟಿ ಟಿಯೇ ಬೆಸ್ಟ್ ಮೇಡಮ್ ಟಿ ಟಿ ಆದರೆ ಡೀಸೆಲ್ಸ್ ಚಾರ್ಜು ಆರು ಸಾವಿರ ಆಗುತ್ತೆ ಮೇಡಮ್ ಹಾಂ ಹೌದು ಮೇಡಮ್ ಬಾ ಬಾಕಿದು ಏನೂ ಖರ್ಚ್ ಇಲ್ಲ ಮೇಡಮ್ ನೀವು ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪೇ ಮಾಡಿದ್ರೆ ನಂತರ ಎಕ್ಸ್ಟ್ರಾ ಡೀಸಲ್ಸ್ ಚಾರ್ಜ್ ಅಂತ್ಹೇಳಿ ನೀವು ಮುಗಿದ ಅಂದರೆ ಟಿ ಟಿ ಇದು ಟ್ರಾವೆಲ್ ಮುಗಿದ ನಂತರ ಆರು ಸಾವಿರ ಕೊಟ್ಟರೆ ಆಯ್ತು ಮೇಡಮ್ ಓಕೆ ಸರ್ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ತ್ಯಾಂಕ್ ಯು